ಶಿವ್ಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಸ್ಥಳೀಯವಾಗಿ ಮೂರು ಬಗೆಯ ಸಾರಿಗೆ ಆಯ್ಕೆಗಳಿವೆ ಅದರಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಸುಗಳು ದಿನನಿತ್ಯ ಓಡಾಡುತ್ತೆ ಪ್ರತಿ ಹಳ್ಳಿಗಳಿಗೆ ಗ್ರಾಮಗಳಿಗೆ ಬಸ್ಸುಗಳ ಸೌಕರ್ಯಗಳಿವೆ ರಾಜಧಾನಿಯಾದ ಬೆಂಗಳೂರಿಗೆ ಹೋಗಲು ಬಸ್ಸು ಮತ್ತು ರೈಲಿನ ವ್ಯವಸ್ಥೆಯನ್ನೂ ಹೊಂದಿದೆ ಪ್ರತಿ ಒಂದು ತಾಸಿಗೆ ಎಲ್ಲಾ ಜಿಲ್ಲೆಗೂ ಹೋಗಲು ಬಸ್ಸಿನ ವ್ಯವಸ್ಥೆ ಇದೆ ಇವುಗಳು ಪ್ರತಿ ದಿನ ಚಾಚೂ ತಪ್ಪದೇ ತಮ್ಮ ಕೆಲಸಗಳನ್ನ ನಿರ್ವಹಿಸ್ತದೆ ಇದರಿಂದ ಶಾಲೆಗಳಿಗೆ ಕಚೇರಿಗಳಿಗೆ ಮತ್ತು ಇನ್ನಿತರ ಕೆಲಸಗಳಿಗೆ ಹೋಗಿ ಬರುವಲು ಹೋಗಿ ಬರಲು ಬಹಳ ಸಹಕಾರಿಯಾಗಿದೆ ರೈಲಿನ ವ್ಯವಸ್ಥೆ ಕೂಡ ಸುಗಮವಾಗಿ ಇರೋದರಿಂದ ಸಮಯಕ್ಕೆ ಸರಿಯಾಗಿ ದೂರದ ಊರುಗಳಿಗೆ ತಲುಪಲು ಇದು ಸಹಾಯ ಆಗ್ತಿದೆ ಮತ್ತೊಂದು ಖುಷಿಯ ವಿಚಾರ ಏನಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಮಾನ ನಿಲ್ದಾಣದ ಸೌಕರ್ಯ ಕೂಡ ಇದೆ ಹಾಗಾಗಿ ಬಹುಬೇಗ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಬರಬಹುದು ಇಲ್ಲಿ ಖಾಸಗಿ ಬಸ್ಸುಗಳ ವ್ಯವಸ್ಥೆ ಕೂಡ ಇದೆ ಇವುಗಳಿಂದ ಪ್ರೇಕ್ಷಣೀಯ ಸ್ಥಳಗಳಿಗೂ ಹೋಗಿ ಬರ್ಬೋದು ಮತ್ತು ಶಿವಮೊಗ್ಗದ ಬಗ್ಗೆ ಹೇಳ್ಬೇಕಂದರೆ ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಮುಂದೆ ಇರೋದರಿಂದ ಇಲ್ಲಿನ ಸಾರಿಗೆ ಸಂಸ್ಥೆಯು ಸಹಾಯಕ ಹಸ್ತ ನೀಡುತ್ತೆ ನಗರ ಸಾರಿಗೆ ಶಿವಮೊಗ್ಗ ಮಲೆನಾಡಿನ ಬೀಡು ಇಲ್ಲಿನ ಆಹಾರ ಪದ್ಧತಿಯು ತುಂಬ ವಿಭಿನ್ನವಾಗಿದೆ ಮತ್ತು ರುಚಿಕರವಾಗಿರುತ್ತೆ ಇಲ್ಲಿನ ಪ್ರಮುಖ ಬೆಳೆ ಅಡಿಕೆ ಆಗಿದ್ದು ಬೇರೆ ಬೇರೆ ರಾಜ್ಯಗಳಿಗೆ ಸರಕು ಸಾಗಣೆ ವಹಿವಾಟನ್ನು ಸಾರಿಗೆ ಮತ್ತು ರೈಲಿನ ಮುಖಾಂತರ ಮಾಡುತ್ತೆ ಇದರಿಂದ ಜನರಿಗೆ ವ್ಯಾಪಾರದಲ್ಲಿ ಬಹಳ ಲಾಭನೂ ಕೂಡ ಆಗತ್ತೆ ಮತ್ತು ಬೇರೆ ಪ್ರದೇಶಗಳ ವಸ್ತುಗಳು ಶಿವಮೊಗ್ಗಕ್ಕೆ ಸರಬರಾಜು ಆಗ್ತಿದೆ ಶಿವಮೊಗ್ಗದಲ್ಲಿ ಟ್ರಾಫಿಕ್ ಕೊಂಚ ಜಾಸ್ತಿ ಅನಿಸಿದ್ದರೂ ಕೂಡ ಜನರಿಗೆ ಇದರಿಂದ ಅಷ್ಟೇನು ಪ್ರಭಾವ ಬೀರಿಲ್ಲ ಹಾಗಾಗಿ ಇಲ್ಲಿನ ಜೀವನ ಶೈಲಿಯು ಮತ್ತು ಈ ಮಲೆನಾಡಿನ ತಣ್ಣನೆಯ ಮಂಜಿನ ವಾತಾವರಣ ಜನರ ಮನಸ್ಸನ್ನ ಸೆಳೆಯುತ್ತಿದೆ